ಹಾಂ ಹೇಳಿ ಮ್ಯಾಮ್

ಹಾಂ ಮ್ಯಾಮ್ ನಿಮಗೆ ರಾಗಿ ಬಗ್ಗೆ ಇಷ್ಟೊಂದು ತಿಳ್ಕೊಳಕ್ಕೆ ಇಂಟ್ರಸ್ಟ್ ಇರೋದಿಕ್ಕೆ ತ್ಯಾಂಕ್ಸ್ ಹೇಳ್ತ ಒಂದುಸತಿ ಕರ್ನಾಟಕಕ್ಕೆ ನಿಮ್ಮನ್ನ ವೆಲ್ಕಮ್ ಹೇಳ್ತ ಇದ್ದೀವಿ ಮತ್ತೆ ರಾಗಿ ಅನ್ನದು ನಮ್ಮ ಕಡೆ ಸರ್ವೇ ಸಾಮನ್ಯವಾಗಿ ಬೆಳೆಯೋ ಅಂತ ಬೆಳೆ ಆಗಿದೆ ಇದು ವರ್ಷ್ದಲ್ಲಿ ಒಂದು ಸರಿ ಬೆಳೆ ಅಂಥದ್ದು ಇದು ಮೂರು ತಿಂಗಳ್ಗೆ ತೆನೆ ಬರೋವಂತ ಬೆಳೆ ಆಗಿರುತ್ತೆ ಮತ್ತು ಇದು ಏಕದಳ ಅಂತ ಕರೀತೀವಿ ಮತ್ತು ಇದು ಎಷ್ಟೋ ರೇಟ್ ಮಾಡ್ಕೊಂಡು ಬಂದಾಗ ಎಷ್ಟು ದಿನ ಬೇಕಾದರು ಇದು ಬೇರೆ ಧಾನ್ಯಗಳ ಥರ ಬೇಗ ಹಾಳಾಗೋದಿಲ್ಲ ಮತ್ತೆ ಎಷ್ಟು ದಿನ ಅಷ್ಟು ಮಾಡ್ಕೊಬೌದು ಮತ್ತೆ ಇದರಲ್ಲಿ ಮಿಲ್ಯಾಟ್ಸ್ ಹೆಚ್ಚಾಗ್ ಇರೋದ್ರಿಂದ ಇದನ್ನು ನಮ್ಮ ಕಡೆ ಚಿಕ್ಕ ಮಕ್ಳಿಗೆ ಸರಿ ಮಾಡಿಸಿ ತಿನಸ್ತಾರೆ ಇದರಿಂದ ಅವರಿಗೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಸಿಗುತ್ತೆ ಅದರಿಂದ ಅವರು ಚೆನ್ನಾಗಿ ಡೇವ್ಲಪ್ಮೆಂಟ್ ಆಗ್ತಾರೆ ಅನ್ನೋದು ನಮ್ಮ ಕಡೆ ಇರುವಂತ ಸಂಪ್ರದಾಯ ಮತ್ತೆ ಇದನ್ನು ನಾವು ವೈಜ್ಞಾನಿಕ್ವಾಗಿ ನೋಡಿದ್ರು ಕೂಡ ಇದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅಂತ ಸೈಂಟಿಸ್ಟ್ಗಳಿಂದ ರೆಫರ್ ಆಗಿ ಈಗ ಹೊಸ ಪ್ರಾಡೆಕ್ಟ್ ರಾಗಿ ಹಾಂ ರಾಗಿ ಮಿಕ್ಸ್ಚರ್ ಇರ್ಬೋದು ರಾಗಿಯಿಂದ ಮಾಡುವಂತ ಹಪ್ಳ ಇರ್ಬೋದು ನಿಮ್ಮ ಹೋಮ್ಮೇಡ್ ಏನಿರುತ್ತೋ ಸ್ನ್ಯಾಕ್ಸ್ ನೀವು ತಗೋತೀರಲ್ಲ ಫಾರಿನಲ್ಲಿ ಅದೇ ಥರ ರಾಗಿಯಿಂದ ಮಾ ರಾಗಿಯಿಂದ ಮ್ಯಾಗಿ ಮಾಡ್ತಾರೆ ನೂಡಲ್ಸ್ ಇದೆ ಮತ್ತೇ ಹೆಲ್ದಿ ಬ್ರೇಕ್ ಅಂತಾನು ಹಾಂ ಹಾಂ ಮೇಡಮ್ ಕರ್ನಾಟಕಕ್ಕೆ ಬಂದು ನೀವು ಕಾಲ್ ಮಾಡಿ ನಾವು ನಿಮ್ಮನ್ನು ರಿಸೀವ್ ಮಾಡ್ಕೊಳ್ತೀವಿ ಮೇಡಮ್ ತ್ಯಾಂಕ್ ಯು ಮೇಡಮ್